ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮುಖ್ಯವಾಗಿ ಬೆಳೆಯುವ ಕೃಷಿ ಎಂದರೆ ಟೊಮೊಟೊ ಅಂತ ಹೇಳಬಹುದು ಅದೇ ರೀತಿ ಈಗಿನ ಕಾಲಕ್ಕೆ ಈ ಜನ್ರೇಷನಲ್ಲಿ ಚಾಮಂತಿ ಹೂವು ಮತ್ತು ಚೆಂಡು ಹೂವುಗಳನ್ನು ಬೆಳೆಯುವುದು ಯಥೇಚ್ಚವಾಗಿ ಬೆಳೆಯವಾಗಿದೆ ಅದೇ ರೀತಿ ರೇಷ್ಮೆಯನ್ನು ಪ್ರಮುಖವಾಗಿ ಬೆಳೆಯುತ್ತಾರೆ ಅದೇ ರೀತಿ ಹಾಲು ಉತ್ಪಾದಕನೆ ಹೆಚ್ಚಾಗಿ ಮಾಡುತ್ತಾರೆ ಜಾನುವಾರುಗಳನ್ನು ಹೆಚ್ಚಾಗಿ ಸಾಕುತ್ತಾರೆ ನಾವು ಬೆಳೆಸುವ ಕೃಷಿ ಪದ್ಧತಿಗಳು ಅಂದರೆ ಅತ್ಯುನ್ನತ ರೀತಿಯಲ್ಲಿ ಕೃಷಿ ಪದ್ದತಿಯವೆ ಒಂದು ಲೆಕ್ಕಾಚಾರದಲ್ಲಿ ಹೇಳಬೇಕಾದರೆ ಕೋಲಾರ ಜಿಲ್ಲೆಯನ್ನು ಕರ್ನಾಟಕದ ಇಸ್ರೇಲ್ ಅಂತ ಕರಿಯಬಹುದು ಅಂದರೆ ಇಸ್ರೇಲ್ನಲ್ಲಿರುವಂತಹ ಒಂದು ಕೃಷಿ ಪದ್ಧತಿಗಳು ಆಧುನಿಕ ಏನು ಆಧುನಿಕ ಕೃಷಿ ಪದ್ಧತಿಗ ಈಗ ಮಂಚಿನ್ ಪೇಪರ್ ಆಗಬಹುದು ಹಸಿರು ಮನೆ ಗ್ರೀನ್ ಹೌಸ್ ಎಫೆಕ್ಟ್ ಆಗಬಹುದು ಅದೇ ರೀತಿ ಹನಿ ನೀರಾವರಿ ಪದ್ಧತಿ ಆಗಬಹುದು ಎಲ್ಲಾ ರೀತಿಯ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸುವುದರ ಮುಖಾಂತರ ಕೃಷಿಯಲ್ಲಿ ಅತ್ಯುನ್ನತ ಸ್ಥಾಯಿಯಲ್ಲಿ ಕೋಲಾರ ಕಾಣುತ್ತೇವೆ ಅದೇ ರೀತಿ ಏಷ್ಯಾದಲ್ಲೇ ಮೊದಲನೇ ಸ್ಥಾನದಲ್ಲಿರುವ ಒಂದು ಟೊಮೊಟೊ ಹೆ ಪಿ ಎಮ್ ಸಿ ಮಾರ್ಕೆಟ್ ಯಾವುದು ಅಂದರೆ ನಮ್ಮ ಕೋಲಾರ ಜಿಲ್ಲೆಯದೇ ಆಗಿದೆ ಅದೇ ರೀತಿ ಹಾಲು ಉತ್ಪಾದಕತೆಯಲ್ಲಿ ಕೋಲಾರ ಮತ್ತು ಚಿಕ್ಕಪುಳ್ಳಾಪುರ ಜಿಲ್ಲೆಯ ಫ್ಯಾಕ್ಟ್ರಿ ಕೋಲಾರ ಮಿಲ್ ಮಿಲ್ಕ್ ಫ್ಯಾಕ್ಟ್ರಿ ಎಂಬ ಒಂದು ಸಂಘಟನೆಯು ಕೋಲಾರದಲ್ಲಿ ಸಿಗುತ್ತದೆ ಒಂದು ದೊಡ್ಡ ಒಂದು ಸಂಸ್ಥೆ ಕೋಲಾರದಲ್ಲಿ ಇದೆ ಅದೇ ರೀತಿ ಕೋಲಾರ ಜಿಲ್ಲೆಯಲ್ಲಿ ಅತ್ಯುನ್ನತ ಸ್ಥಾಯಿಯಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿ ಕೃಷಿಯನ್ನು ಮಾಡಲಾಗುತ್ತದೆ ಅದೇ ರೀತಿ ಎಲ್ಲಾ ರೀತಿಯ ಈಗ ಕೃಷಿ ಹೊಂಡ ಆಗಬಹುದು ಅದೇ ರೀತಿ ಮಳೆ ನೀರು ಕೊಯ್ಲು ಪದ್ಧತಿಯನ್ನು ಅಳವಡಿಸಿ ನೀರಾವರಿ ನೀರಾವರಿಗೆ ಬಳಸುವಂತಹ ಅಂತಾಗಬಹುದು ಎಲ್ಲಾ ರೀತಿಯ ಉತ್ತಮವಾದ ಕೃಷಿಯನ್ನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮಾಡಲಾಗುತ್ತದೆ ಅದೇ ರೀತಿ ರಾಗಿ ಮಳೆಗಾಲ ಮುಂಗಾರು ಮಳೆಗೆ ಮುಂಗಾರು ಮಳೆಯನ್ನಾಧರಿಸಿ ಬೋರ್ವೆಲ್ ಇರ ಇಲ್ಲದೆ ಇರುವಂತಹವರು ರಾಗಿಯನ್ನು ಪ್ರಮುಖವಾಗಿ ಬೆಳೆಯುತ್ತಾರೆ ಅದೇ ರೀತಿ ಅವರೇ ಬೇಳೆಯನ್ನು ಬೆಳೆಯುತ್ತಾರೆ ಈ ರೀತಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮಳೆಯನ್ನಾಧರಿಸಿ ಹಾಗೂ ಬೋರ್ವೆಲ್ನ್ನಾಧರಿಸಿ ಎರಡು ರೀತಿಯಲ್ಲಿ ಉತ್ತಮವಾದ ಒಂದು ಬೆಳೆಗಳನ್ನು ತೆರೆಯಲಾಗುತ್ತದೆ ಅದೇ ರೀತಿ ಅತ್ಯುಮ್ಮತ ಅತ್ಯುನ್ನತವಾದ ಅತ್ಯುನ್ನತವಾದ ಉತ್ಪನ್ನಗಳನ್ನು ಬೆಳೆದು ಜಿಲ್ಲೆಗೆ ಖ್ಯಾತಿಯನ್ನು ತಂದುಕೊಡುತ್ತದೆ ಕೋಲಾರ ಜಿಲ್ಲೆ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದರ ಮುಖಾಂತರ ಕರ್ನಾಟಕದಲ್ಲಿ ಗುರುತಿಸಿಕೊಂಡಿದೆ ಅದೇ ರೀತಿ ಟೊಮೊಟೊ ನಮ್ಮ ಕೋಲಾರದಲ್ಲಿ ಸುಪ್ರಸಿದ್ಧ ಟೊಮೊಟೊ ಹೊರಗಡೆ ದೇಶಗಳಿಗೆ ಇಲ್ಲಿಂದ ವಿದೇಶಗಳಿಗೆ ರಫ್ತಾಗುವಂಥದ್ದು ಅಥೆಚ್ ಯಥೇಚ್ಚವಾಗಿ ನಾವು ಕಾಣಬಹುದು ಅದೇ ರೀತಿ ನೋಡಬೇಕಾದರೆ ಈಗಿನ ಶಾಮಂತಿ ಹೂವು ಮತ್ತು ಚೆಂಡು ಹೂವುಗಳ ಬೇಡಿಕೆಯು ಸಹ ತುಂಬ ಯಥೇಚ್ಚವಾಗಿ ಕಾಣಬಹುದು ಕೋಲಾರ ಜಿಲ್ಲೆಯಲ್ಲಿ ಕಾಣಬಹುದು ಅದೇ ರೀತಿ ಚೆಂಡು ಹೂವು ಮತ್ತು ಚಾಮಂತಿ ಹೂವುಗಳ ಮೇಲೆ ಕೀಟಹಾರಿಗಳ ಭಕ್ಷಣೆ ತಡೆಗಟ್ಟಲು ಲೈಟಿಂಗ್ ವ್ಯವಸ್ಥೆಯನ್ನು ಮಾಡುವುದನ್ನು ನಾವು ನೋಡಬಹುದು ಕೋಲಾರ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಈ ರೀತಿ ಅನೇಕ ಅನೇಕ ರೀತಿಯ ಅತ್ಯುನ್ನತ ರೀತಿಯ ಕೃಷಿ ಪದ್ಧತಿಗಳನ್ನು ಬೆಳೆಸು ಕೃಷಿಯಲ್ಲಿ ಅಳವಡಿಸುವುದರ ಮುಖಾಂತರ ಜಾನುವಾರಗಳನ್ನು ಸಾಕೋದರ ಮುಖಾಂತರ ಪಶುಪಂಗೋಪನೆಯನ್ನು ಉತ್ತೇಜನ ಮಾಡಿ ಅದರಿಂದ ಒಂದು ಹಾಲಿನ ಉತ್ಪನ್ನಗಳನ್ನು ಇದು ಮಾಡೋದರ ಮುಖಾಂತರ ಹಾಲು ಉತ್ಪಾದನೆಯಲ್ಲೂ ಸಹ ಕುಖ್ಯಾತಿಯನ್ನು ಪಡೆದಿದೆ ಎಂಬ ವಿಷಯವನ್ನು ಹೇಳಲು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ